ಹಾಂ ಹೇಳಿ ಇದು ಇವತ್ತು ಆಫೀಸಲ್ಲಿ ಎಲ್ಲರೂ ಸೆಕ್ಯುರಿಟಿ ಅವ್ರು ತಾನೇ ಮಾತಾಡ್ತಿರೋದು ಹಾಂ ಇವತ್ತು ಎಲ್ಲರೂಬಂದಿದ್ದಾರಾ ಆಫೀಸಲ್ಲಿ ಅಫಿಷಲ್ಸೆಲ್ಲ ಬಂದಿದ್ದಾರಾ

ಹಾಂ ಆಯಿತು ಆಮೇಲೆ ಟೀ ಬ್ರೇಕೆಲ್ಲ ಎಷ್ಟು ಎಷ್ಟು ಜನ ಹೋಗಿದ್ದರು ಎಷ್ಟು ಟೈಮ್ ಉಪ್ಯೋಗ್ಸಿದ್ರು ಹಾಂ ಓಕೆ

ಓಕೆ ಮತ್ತೆ ಇನ್ನೇನು ಸಮಾಚಾರ ಇದು ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಆಗಿದೆಯಾ ಹಾಂ ಹಾಂ ಹಾಂ ಆಮೇಲೆ ಈಗ ಎಲ್ಲ ವರ್ಕ್ ಎಲ್ಲ ಹಾಂ ಹೇಳಿ ಎಲ್ಲರೂ ವರ್ಕ್ ಸರಿಯಾಗಿ ಮಾಡ್ತಾಯಿದ್ದಾರಾ ಏನೂ ಪ್ರಾಬ್ಲಮ್ ಇಲ್ಲ ತಾನೇ ಯಾರಿಗುನುವೇ ಹ್ಞೂ ಹ್ಞೂ ಇನ್ನೇನೋ ಹೇಳ್ತಾ ಇದ್ದಿರಿ ಹೇಳಿ ಹೌದಾ ಹಾಂ ಹಾಂ ಹಾಂ ಅದು ಬಯೋಮೆಟ್ರಿಕ್ ಆಗೋಲ್ಲ ಅಲ್ವಾ ಲೇಟಾಗುತ್ತೆ ಲೇಟ್ ಅಂತ ಬರತ್ತೆ ಅದು ಹಾಂ ಹಾಂ ಏನು ರೀಸನ್ ಕೊಟ್ಟಿದ್ದಾರೆ ಅವರು ಲೇಟಾಗಿದ್ದಕ್ಕೆ ಏನ್ ರೀಸನ್ ಕೊಟ್ಟಿದ್ದಾರೆ ಅವರು ಲೇಟಾಗಿದಿಕ್ಕೆ ಪರ್ಸನ್ಲ್ ರೀಸನ್ ಕೊಟ್ಟರುನುವೇ

ಹೌದಾ ಸರಿ ಬಿಡಿ ನೋಡೋಣ ಅವ್ರು ಏನು ಅಂತ ವಿಚಾರ್ಸೋಣ ಈಗ ಇನ್ನು ಇನ್ನು ಎಲ್ಲರೂ ಇದ್ದಾರೆ ಆಫೀಸಲ್ಲಿ ಹಾಗೆ ಹಾಂ ಹಾಂ ಸರಿ ಅಷ್ಟು ಅಷ್ಟು ಜನ ಮಾತ್ರ ಹೋಗಿ ಬಂದಿದ್ದಾರೆ ಮತ್ತು ಮಿಕ್ದೋರು ಯಾಕೆ ಹೋಗಿಲ್ಲ ಅವರೆಲ್ಲ ಯಾರು ಹೋಗಿಲ್ಲ

ಹಾಂ ಹಾಂ ಹಾಂ ಸರಿ ಸರಿ ಆಂ ಹಾಂ ಸರಿ ಬಿಡಿ ಓಕೆ ಆಯಿತು ಇನ್ನೇನು ಇನ್ನೇನು ಇನ್ನೇನಾದರೂ ವಿಷಯ ಇದೆಯಾ ಹಾಂ ಓಕೆ ಓಕೆ ಇನ್ಫಾರ್ಮ್ ಮಾಡಿ ಹೇಳಿದ್ರ್ ಆಯಿತು ತ್ಯಾಂಕ್ ಯು